ಹಲೋ ಸರ್ ನಮಸ್ತೆ

ಹಲೋ ಸರ್ ನಮಸ್ತೆ ಸರ್ ನನ್ನ ಹೆಸರು ಅರ್ಪಿತಾ ಅಂತ ಹೇಳಿ

ಸರ್ ನಾವು ಸಾಗರದವ್ರು ಹಾಂ ಸರ್ ನನಗೆ ಒಳ್ಳೆಯ ಆಸ್ಪತ್ರೆಯ ಮಾಹಿತಿ ಬೇಕಾಗಿತ್ತು ಸರ್ ಆಸ್ಪತ್ರೆಗಳದ್ದು ನನಗೆ ಒಳ್ಳೆಯ ಚಿಕಿತ್ಸೆ ಚಿಕಿತ್ಸೆ ಸಿಗೋಂಥ ಆಸ್ತ್ರ್ ಆಸ್ಪತ್ರೆಗಳ ಮಾಹಿತಿ ಬೇಕಾಗಿತ್ತು ಸ್ವಲ್ಪ ಮಾಹಿತಿನ ಕೊಡ್ತೀರಾ ಸರ್ ಹಾಂ ಸರಿ ಸರ್ ಹಾಂ ಸರ್ ಹೇಳಿ ಹಾಂ ಸರ್ ಸರ್ ನನಗೆ ತಲೆನೋವಿಗೆ ಸಂಬಂಧಪಟ್ಟ ಪಟ್ಟಂತಹ ಚಿಕಿತ್ಸೆ ಕೊಡುವಂತಹ ಆಸ್ಪತ್ರೆಗಳ ಮಾಹಿತಿ ಬೇಕಾಗಿತ್ತು ಸರ್ ಹಾಂ ಸರ್ ಅದರ ಅದ್ರ ಬಗ್ಗೆ ಹೇಗೆ ಚೆನ್ನಾಗಿ ಚಿಕಿತ್ಸೆಯನ್ನು ಕೊಡ್ತಾರಾ ಸರ್ ಹಾಂ ಸರ್

ಹೌದಾ ಸರ್ ಹಾಂ ಹಾಂ ಸರಿ ಸರ್ ಹೌದಾ ಸರ್ ಯಾವ್ಯಾವ ರೀತಿ ಮಾಹಿತಿ ಬೇಕಾಗ್ಬೋದು ಹಾಂ ಸರಿ ಸರ್ ಹಾಂ ಸರಿ ಸರ್ ಸರ್ ಸಿ ಟಿ ಸ್ಯಾನ್ ಸರ್ ಸಿ ಟಿ ಸ್ಕ್ಯಾನಿಂಗ್ ಅಂತಲೇ ಯಾವ್ದಾದ್ರು ಸಿ ಟಿ ಸ್ಕ್ಯಾನು ಈ ಥರ ಆಯ್ಕೆಗಳು ಸಿಗುತ್ತಾ ಸರ್ ಈ ಆಸ್ಪತ್ರೆಲಿ ಹಾಂ ಸರಿ ಸರ್ ಅದ್ರ ವೆಚ್ಚ ಎಷ್ಟಾಗ್ಬೋದು ಸರ್ ಹಾಂ ಹೌದಾ ಸರ್ ಹಾಂ ಹ್ಞೂ ಆ ಹಾಂ ಇಲ್ಲ ಸರ್ ಅಲ್ಲಿ ಟ್ರೀಟ್ಮೆಂಟ್ ಚಿಕಿತ್ಸೆ ಎಲ್ಲ ಹೇಗೆ ಕೊಡ್ತಾರೆ ಸರ್ ಹಾಂ ಹಾಂ ಸರಿ ಸರ್ ಸರ್ ನೀವೂ ನನ್ನ ಜೊತೆ ಬರೋಕ್ಕಾಗುತ್ತ ಸರ್ ನನಗೆ ಆ ಡಾಕ್ಟರ್ ಪರಿಚಯ ಇಲ್ಲ ಹಾಗಾಗಿ ನೀವೂ ಸ್ವಲ್ಪ ಬಂದು ನನಗೆ ಅವ್ರ ಪರಿಚಯ ಮಾಡ್ಸಿಕೊಡಕ್ಕಾಗತ್ತ ಸರ್ ಹಾಂ ಸರಿ ಸರ್ ಹಾಂ ಇಲ್ಲ ಸರ್ ಬೇರೆ ಯಾವುದೂ ಹಾಂ ಸರಿ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಕೂಡ ಧನ್ಯವಾದಗಳು